ನಾನೊಂದು ಹೊಸ ಫೋನ್ ತರಿಸಿದ್ದೆ ಅದೇನಾಗಿತ್ತು ಅಂದರೆ ನೋಡೋಕ್ಕೆ ಹೊರಗಡೆಯಿಂದ ಚೆನ್ನಾಗಿತ್ತು ಬಾಕ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದರು ಆದರೆ ಒಳಗೆ ಫೋನ್ ನೋಡೋಕ್ಕೋದ್ರೆ ಅದರೊಳಗೆ ರ್ಯಾಮ್ ರೋಮ್ ಎಲ್ಲ ಸೂಪರಾಗಿತ್ತು ಆದರೆ ಫುಲ್ ಓಪನ್ ಮಾಡಿದ ತಕ್ಷಣ ಏನಾಗಿತ್ತು ಅಲ್ಲಿ ಬ್ಯಾಟ್ರಿಯಲ್ಲಿ ದಪ್ಪಾದಂಗೆ ಆಗಿತ್ತು ಫೋನ್ ತುಂಬ ಸ್ವಲ್ಪ ದಪ್ಪ ಇದ್ದಂಗೆ ಇತ್ತು ಚಾರ್ಜಸ್ ಚಾರ್ಜರ್ ಸ್ವಲ್ಪ ಕಟ್ಟಾದಂಗೆ ಇತ್ತು ಇರಲಿ ಬಿಡು ಒಂದು ಸ್ವಲ್ಪ ವಾಪಸ್ಸು ಕಳಿಸೋಣ ಅಂತ ಹೇಳಿ ಮತ್ತೆ ವಾಪಸ್ಸು ಕಳಿಸಿ ಮತ್ತೆ ತರಿಸಿದೆ ಫೋನ್ ಮತ್ತೆ ತರಿಸಿದ ಮೇಲೆ ಏನಾಗಿತ್ತು ಎಲ್ಲ ನೋಡಕ್ಕೆ ಚೆನ್ನಾಗಿತ್ತು ಆಮೇಲೆ ಚಾರ್ಜಿಗೆ ಹಾಕಿದೆ ಚಾರ್ಜ್ ತುಂಬ ಸ್ಲೋ ಆಗಕ್ಕೆ ಸ್ಟಾರ್ಟ್ ಆಯಿತು ಸೊ ಅದು ಹೇಳಿದ್ದೆಷ್ಟು ಇಪ್ಪತ್ತೆರಡು ಮೂವತ್ತು ವಾಟ್ ಅಂತ ಹೇಳ್ತಿದ್ದರು ಆದರೆ ಆಗ್ತಿದ್ದಿದ್ದು ಎಷ್ಟು ಒಂದು ಗಂಟೆಯಲ್ಲಿ ಚೂರು ಪೂರ್ತಿ ಚಾರ್ಜ್ ಆಗತ್ತೆ ಅಂದರೆ ಮೂರು ಇಲ್ಲ ನಾಲ್ಕು ಗಂಟೆ ತೊಗೊಂತಿತ್ತು ಆಮೇಲೆ ಏನಾದ್ರು ಆ್ಯಪ್ ತೊಗೊಂಡ್ರು ಹಾಗೆ ನಿಂತ್ಕೊಂಬಿಡೋದು ಒಂದು ಚೂರೂ ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ ಬೇರೆ ಕಡೆ ವಾಪಸ್ಸು ತೆಗಿಯೋಕ್ಕೂ ಆಗ್ತಿರ್ಲಿಲ್ಲ ಇಲ್ಲ ಅಂದರೆ ಒಂದೇ ಸತಿ ಸ್ವಿಚ್ ಆಫ್ ಆಗೋದು ಆ ಥರದ್ದು ತುಂಬ ಆಗ್ತಿತ್ತು ಅದು ನನ್ನ ಸೆಕೆಂಡ್ ಪ್ರಾಡಕ್ಟ್ ತೊಗೊಂಡಿದ್ದೆ ಅದು ಆ ಥರ ಇತ್ತು ಆಮೇಲೆ ಯಾವುದೇ ನೀವು ಗೇಮ್ ಆಡೋಕ್ಕೋದ್ರೂ ಒಂದೇ ಸತಿ ನಿಂತ್ಕೊಂಬಿಡೋದು ಅದು ಇದು ಲ್ಯಾಗ್ ಆಗೋದು ಒಂದೇ ಸತಿ ಏನಾಗೋದು ಯಾವುದೋ ಬೇರೆ ಆ್ಯಪನ್ ಓಪನ್ ಆಗೋದು ಆಮೇಲೆ ಅದ್ರದ್ದು ಬ್ರೈಟ್ನೆಸ್ಸೂ ಅಷ್ಟೆ ಅದು ಎಷ್ಟು ಕಡಿಮೆ ಇತ್ತು ಅಂದರೆ ಹೊರಗಡೆ ತೊಗೊಂಡು ಹೋಗೋಕ್ಕೆ ಆಗ್ತಿರ್ಲಿಲ್ಲ ಫೋನ್ ಆ ಥರ ತುಂಬ ಚೆನ್ನಾಗಿರಲಿಲ್ಲ ಫೋನ್